ಪ್ರತಿಯೊಬ್ಬರು ಸಮಯ ಕಳೆಯಲು ಅಥವಾ ತಮಗೆ ತಿಳಿಯದಿರುವುದನ್ನು ತಿಳಿದು ಅರ್ಥ ಮಾಡಿಕೊಳ್ಳಲು ಅನೇಕಾರು ರೀತಿಯ ಟಿ ವಿ ಶೋಗಳನ್ನು ನೋಡುತ್ತಾರೆ ಅದರಿಂದಾಗಿ ಅವರಿಗೆ ತಿಳಿಯದೇ ಇರುವ ವಿಷಯವು ಮತ್ತು ಅವರು ಒಂದು ಸೂಕ್ತವಾದ ಸಮಯವನ್ನು ಕಳೆಯಲು ಅವರಿಗೆ ಅನುಕೂಲವಾಗುತ್ತದೆ ಹಾಗೆ ಮನೋರಂಜನೆ ಕಾರ್ಯಕ್ರಮವನ್ನು ಆರಂಭಿಸಿದರೆ ಅದರಿಂದಾಗಿ ಅನೇಕಾರು ಜನಗಳು ಹೊಸದಾಗಿ ಬರುವ ಕಾರ್ಯಕ್ರಮವೊಂದು ನೋಡುತ್ತಾರೆ ಮತ್ತು ಅದರ ಮೇಲೆ ಅತಿ ಹೆಚ್ಚು ಆಕರ್ಷಿತರಾಗಿ ಅದನ್ನು ಪ್ರತಿದಿನ ತಪ್ಪದೇ ನೋಡಲು ಆರಂಭಿಸುತ್ತಾರೆ ಹಾಗಾಗಿ ಇದನ್ನು ಆರಂಭಿಸಿದರೆ ಜನರ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತದೆ